ಒಂದು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಯೋ ಮೂರು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತು ನಾಲ್ಕು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಐವತ್ತು ಸಾ ಐವತ್ತು ಲಕ್ಷದ ಐ ಐದು ಲಕ್ಷದ ಐವತ್ತು ಸಾವಿರದ ಆರುನೂರ ಎಪ್ಪತ್ತು ಆರು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಏಳು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಎಂಟು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಎಪ್ಪತ್ತು ಒಂಬತ್ತು ಲಕ್ಷದ ಐವತ್ತೈದು ಸಾವಿರದ ಏಳು ನೂರ ತೊಂಬತ್ತೈದು ಒಂಬತ್ತು ಲಕ್ಷದ ಏಳು ಒಂಬತ್ತು ಲಕ್ಷದ ಎಪ್ಪತ್ತ ಆರು ಸಾವಿರದ ಏಳು ನೂರ ತೊಂಬತ್ತೈದು ಹತ್ತು ಲಕ್ಷ